ನಾವು ಸ ಸಮ್ಮವಿಂದ ಆಚರಿಸುವ ಹಬ್ಬಗಳು ಅಂದರೆ ಮೊದಲಾಗಿ ಜಾಸ್ತಿ ಆಗಿ ನಾವು ಆಚರಿಸುವ ಹಬ್ಬ ಗಣಪತಿ ಹಬ್ಬ ಆಮೇಲೆ ದೀಪಾವಳಿ ಆಮೇಲೆ ಯುಗಾದಿ ಹಾಗೇ ಈ ಥರ ಎಲ್ಲ ಹಬ್ಬಗಳು ಆಚರ್ಸ್ತೀವಿ ಅದರಲ್ಲಿ ಭಾಳ ಚೆನ್ನಾಗಿ ಆಚರಿಸೋದು ಗಣಪತಿ ಗಣಪತಿ ಹಬ್ಬದಲ್ಲಿ ಗಣಪತಿ ವಿಗ್ರಹ ತರುವುದು ಒಂದು ಆಮೇಲೆ ಅದು ಅದು ತಂದು ಅದನ್ನು ಪೂಜಿಸೋದು ಆಮೇಲೆ ತೋರಣ ಕಟ್ಟುವುದು ಮೋದಕ ಆಮೇಲೆ ಚಕ್ಕುಲಿ ಕಡುಬು ಅದೆಲ್ಲ ಹಾಗೂ ಸಿಹಿ ತಿಂಡಿಗಳು ಮಾಡುವುದು ಅವೆಲ್ಲ ಇದ್ದೇ ಇರುತ್ತದೆ ಮತ್ತು ಆಮೇಲೆ ಪೂಜೆಯೆಲ್ಲ ಆದಮೇಲೆ ವಿಸರ್ಜನೆ ಅದನ್ನು ಗಣಪತಿಯನ್ನು ಮುಳುಗಿಸೋದು ಇದು ಒಂದು ಗಣಪತಿ ಹಬ್ಬದ ಒಂದು ವಿಶೇಷ ಅದು ಎಲ್ಲರೂ ಮಕ್ಕಳು ಎಲ್ಲರೂ ಮತ್ತು ಅದು ಒಂದು ಊರಿನಲ್ಲಿ ಒಂದು ನಮ್ಮ ಮೂಲ ಮನೆ ಅಂದರೆ ಹಳೆಯ ಮನೆ ನಮ್ಮ ಅಜ್ಜನ ಕಾಲದ ಮನೆಯಲ್ಲಿ ಇಟ್ಟು ಆದರೆ ಎಲ್ಲರದ್ದು ಸಂಬಂಧದಲ್ಲಿದ್ದವ್ರು ಎಲ್ಲರೂ ಬಂದು ಅವಾಗ ಒಂದು ಕಡೆ ಒಟ್ಟುಗೂಡುವದ್ದು ವರ್ಷದಲ್ಲಿ ಒಂದ್ಸಲ ಒಟ್ಟುಗೂಡುವುದು ಹಬ್ಬ ಅದು ಆದ್ದರಿಂದ ಅದು ನಮ್ಮ ಸಂಬಂಧಗಳನ್ನು ಗಟ್ಟಿಯಾಗಿಡುತ್ತದೆ ಮತ್ತು ಹಬ್ಬನೂ ಮಕ್ಕಳು ಗಣಪತಿ ಎಂದರೆ ತುಂಬ ಇಷ್ಟಪಡುವ ದೇವರು ಆದ್ದರಿಂದ ಅದು ಖುಷಿಯಾಗೇ ಮಕ್ಕಳು ಆಚರಿಸುತ್ತಾರೆ ಆಮೇಲೆ ಮುಂದೆ ವಿಸರ್ಜನೆ ಎಲ್ಲ ಆಗಿ ಎಲ್ಲ ಆದ ಮೇಲೆ ಅವಾಗ ಬೇಜಾರಾಗಿ ಮಕ್ಕಳು ಒಂಥರ ಬೇಸರವಾದರು ಅಂದು ಅದರ ಒಂದು ಹಬ್ಬದ ಒಂದು ವಾತಾವರಣದಿಂದ ಮುಗಿದು ಬಂದು ಆಮೇಲೆ ಮುಂದೆ ಬರೋದು ದೀಪಾವಳಿ ದೀಪಾವಳಿ ಹಬ್ಬದಲ್ಲಿ ಅದೊಂದು ಜಾಸ್ತಿಯಾಗಿ ಪಟಾಕಿ ಪಟಾಕಿ ಹೊಡೆಯುವುದು ಜಾಸ್ತಿ ದೀಪಾವಳಿ ಹಬ್ದಲ್ಲಿ ಅದರಲ್ಲಿ ದೀಪಾವಳಿ ಹಬ್ಬದಲ್ಲಿ ಮೊದಲು ಎಣ್ಣೆ ಹಚ್ಚಿ ಸ್ನಾನ ಮಾಡುವುದು ಅದೊಂದು ವಿಶೇಷ ಅಂದರೆ ಅದು ಒಂದು ಸೈಂಟಿಫಿಕಲಿ ಒಂದು ಮಾಡಿರುವ ಹಳೆಯ ಕಾಲದ್ದು ಅಂದರೆ ವರ್ಷದಲ್ಲಿ ದೇಹದಲ್ಲಿ ಎಣ್ಣೆ ಅಂಶ ಕಡಿಮೆ ಆಗುವುದರಿಂದ ಅದು ಒಂದು ಆ ಹಬ್ಬದ ದಿನ ಅದನ್ನ ಎಣ್ಣೆ ಹಚ್ಚಿ ಸ್ನಾನ ಮಾಡುವುದು ಆ್ಯಕ್ಚುಲಿ ವಾರದಲ್ಲಿ ಒಂದು ಸಲ ಎಣ್ಣೆ ಹಚ್ಚಿ ಸ್ನಾನ ಮಾಡುವುದು ಒಳ್ಳೆಯದು ಬಟ್ಟ ಈಗಿನ ಕಾಲದ ಟೆನ್ಶನ್ನು ಆಮೇಲೆ ಸಮಯ ಅದು ಅದರಿಂದ ಕಡಿಮೆ ಆಗಿದ್ದರಿಂದ ಅದು ಸ್ವಲ್ಪ ಅವೆಲ್ಲ ನಿಭಾಯಿಸೋದು ಕಷ್ಟ ಆದರೆ ವರ್ಷದಲ್ಲಿ ಒಂದು ಅದನ್ನು ಮಾಡಿದರೆ ನಮ್ಮ ಬಾಡಿಯಲ್ಲಿ ಎಣ್ಣೆ ಅಂಶ ಕಮ್ಮಿಯಾಗಿರೋದು ಸೇರುತ್ತದೆ ಆಮೇಲೆ ಅದರಲ್ಲಿ ಪಟಾಕಿ ಹೊಡೆಯುವುದು ಒಂದು ವಿಶೇಷವಾದ ಹಬ್ಬ ದೀಪಾವಳಿಯಲ್ಲಿ ಮತ್ತು ದೀಪ ದೀಪಾವಳಿ ಅಂದರೆ ದೀಪ ದೀಪ ಅನ್ನು ಇಟ್ಟು ಆಮೇಲೆ ಆಕಾಶ ಗೂಡು ಅನ್ನೋದು ಒಂದು ಆ ದಿನದ ಒಂದು ಶ್ರೇಷ್ಠ ಹೊರಗಡೆ ಒಂದು ಆಕಾಶ ಗೂಡು ಹಾಕುವುದು ಅದರಿಂದ ದೀಪಾವಳಿ ಹಬ್ಬವನ್ನು ಆ ರೀತಿ ದೀಪದಿಂದ ನಾವು ಒಂದು ಬೆಳಗಿಸುತ್ತೇವೆ ಆಮೇಲೆ ಯುಗಾದಿ ಹೊಸ ವರ್ಷ ಹೊಸ ವರ್ಷದಲ್ಲಿ ಹೊಸ ಬಟ್ಟೆ ಹೊಸ ವಾಹನ ಹೊಸ ಮನೆ ಇದೆಲ್ಲ ಮಾಡುವುದು ಆ ಸಂದರ್ಭದಲ್ಲಿ ಯುಗಾದಿ ಹಬ್ಬದಲ್ಲಿ ಮಾಡುತ್ತೇವೆ ಅದು ಒಂದು ಅದು ಬೇವು ಬೆಲ್ಲ ಆಮೇಲೆ ಅದೊಂದು ಕಷ್ಟ ಸುಖ ಎಲ್ಲ ಹಂಚಿಕೊಳ್ಳುವ ದಿನ ಆಮೇಲೆ ದೇವಸ್ಥಾನದಲ್ಲಿ ಹೋಗಿ ಅದನ್ನು ಪೂಜೆ ಪೂಜೆಯನ್ನು ಮಾಡಿ ಹೊಸ ವರ್ಷದ ಒಂದು ಹೊಸ ದಿನಗಳನ್ನು ಹೇಗೆ ಮಾಡುವುದನ್ನು ಒಂದು ಹೊಸ ದಾರಿ ಹುಡುಕುವುದು ಒಂದು ಯುಗಾದಿ ಹಬ್ಬದ ವಿಶೇಷತೆ ಹಾಗೆ ಮಾತಾಡುತ್ತ ಹೋಗಿದ್ರೆ ವರ್ಷಪೂರ್ತಿಗಳು ಹಬ್ಬಗಳಿವೆ ಈ ಮೂರು ಹಬ್ಬಗಳು ಸ್ವಲ್ಪ ವಿಶೇಷವಾದ ಹಬ್ಬಗಳು ನಾವು ಆಚರಿಸುವ ಒಂದು ನಮ್ಮ ದೇಶದಲ್ಲಿ ಹಾಗೇ ನಮ್ಮ ರಾಜ್ಯದಲ್ಲಿ ಈ ಹಬ್ಬ ಭಾಳ ವಿಜೃಂಭಣೆಯಿಂದ ಆಚರಿಸುವ ದಿನಗಳು